ನಾವು ಒಂದು ಇಲ್ಲಿ ಒಂದು ತೋಟ ಮಾಡಿದ್ದೇವೆ ಅಂಗಳದ ಬದಿಯಲ್ಲಿ ತೋಟ ಅಂದರೆ ತುಂಬ ಜಾಗ ಇಲ್ಲ ಅಂದರೆ ನಮಗೆ ಜಾಗ ಸ್ವಲ್ಪ ಕಮ್ಮಿಯುಂಟು ಆದರೂ ಅದರ ಅಂಗಳದ ಬದಿಯಲ್ಲಿ ಕೆಲವು ಗಿಡಗಳನ್ನೆಲ್ಲ ನೆಟ್ಟಿದ್ದೇವೆ ಹೂವಿನ ಗಿಡ ಮತ್ತೆ ಬಸಳೇ ಗಿಡ ಬದನೆಯ ಗಿಡ ಮತ್ತು ಬಾಳೇ ಗಿಡ ಮತ್ತು ಕೆಲವು ಇದು ಬೆಂಡೆಯ ಗಿಡ ಎಲ್ಲ ಮಾಡಿದ್ದೇನೆ ಬೆಂಡೆ ಗಿಡ ಎಲ್ಲ ಚಿಗುರು ಬಂದಿದೆ ಚಿಗುರು ಬಂದರೆ ಅದಕ್ಕೆ ಗೊಬ್ಬರ ಎಲ್ಲ ಆಗಬೇಕು ಗೊಬ್ಬರ ನಾವು ಮನೆಯಲ್ಲಿ ದನ ಎಲ್ಲ ಇಲ್ಲ ನಮ್ಮನೆಯಲ್ಲಿ ದನ ಇಲ್ಲದಿದ್ದರೂ ತೆಂಗಿನ ಬುಡಕ್ಕೆಲ್ಲ ನಾವು ಕಸ ಎಲ್ಲ ಹಾಕ್ತೇವೆ ಕಸ ಹಾಕಿ ಅದು ಕೊಳೆತು ಹೋಗಿದೆ ನೀರು ಬರ್ತದೆ ನಮಗೆ ಪೈಪ್ ಲೈನ್ನದ್ದು ಪೈಪ್ ಲೈನನ್ನ ನೀರು ಅದಕ್ಕೆ ತೆಂಗಿನ ಬುಡಕ್ಕೆ ಬಿಟ್ಟರೆ ಅದು ಎಲ್ಲ ಗೊಬ್ಬರ ಆಗ್ತದೆ ಆ ಗೊಬ್ಬರವನ್ನು ಆ ಗಿಡದ ಬುಡಕ್ಕೆ ಹಾಕಿ ಗಿಡವನ್ನು ದೊಡ್ಡದು ಮಾಡಿ ಈಗ ತುಂಬ ತುಂಬ ದೊಡ್ಡದಾಗಿ ಅದರಲ್ಲಿ ಬೆಂಡೆಕಾಯಿಯೆಲ್ಲ ಆಗಿದೆ ಬೆಂಡೆಕಾಯಿ ಆಗಿ ನಾವು ಮನೆಗೆ ಬೇಕಾದಷ್ಟು ತೆಗಿತೇವೆ ಮತ್ತು ಕೆಲವು ಈಗ ಮೊಳಕೆ ಬಂದಿದೆ ಅದು ಕೂಡ ಕೆಲವು ಗಿಡ ಆಗಿದೆ ಅದರಲ್ಲಿ ಅದಕ್ಕೆ ಕೂಡ ಗೊಬ್ಬರ ನಾವು ತೆಂಗಿನ ಬುಡದ್ದೆ ತೆಗ್ದು ಅದಕ್ಕೆ ಹಾಕೋದು ಮತ್ತು ನಮಗೆ ದನ ಇಲ್ಲ ದನಾ ಕಟ್ಟಲಿಕ್ಕೂ ಜಾಗ ಕೂಡ ಇಲ್ಲ ಹಾಗಾಗಿ ಆ ಗಿಡಗಳನ್ನು ಹಾಗೆಯೇ ಬೆಳೆಸುತ್ತೇನೆ ಮತ್ತು ಹರಿವೆ ಗಿಡ ಕೂಡ ಆಗಿದೆ ಹಾಗೆಯೇ ಅದಕ್ಕೆಲ್ಲ ಅದರ ಹತ್ತಿರದ್ದು ಕೊಳಕು ಮಣ್ಣುಗಳನ್ನೆಲ್ಲ ಹಾಕಿ ಆ ತೆಂಗಿನ ಕಟ್ಟೆ ಬುಡದ್ದು ಗೊಬ್ಬರ ಹಾಕಿ ಈಗ ಸಲ್ಪ ಸಲ್ಪ ದೊಡ್ಡದಾಗಿದೆ ಹಾಗೆ ಬಸಳೆ ಕೂಡ ಹಾಗೆಯೇ ಒಂದೇ ಗಿಡ ಇದ್ದದ್ದು ಒಂದೇ ಗಿಡ ಇದ್ದದ್ದು ಈಗ ಸಾಧಾರಣ ಅದು ದೊಂಪಾ ತುಂಬಿ ಹೋಗಿದೆ ತುಂಬಿ ಇನ್ನೂ ಅದನ್ನು ಕೂಡ ತೆಗೆದು ಸಾಂಬಾರು ಮಾಡ್ಬಹುದು ಮತ್ತೆ ಹಾಗೆ ಬಾಳೇ ಗಿಡ ಎರಡು ತೆಂಗಿನ ಮರ ಮತ್ತು ಒಂದು ಕಂಗಿನ ಗಿಡ ಮತು ರಾಮ್ ಫಲ ಗಿಡ ಎಲ್ಲ ಉಂಟು ನಮ್ಮನೆಯಲ್ಲಿ ಜಾಗ ಇಲ್ಲ ಇದ್ದರೂ ಸ್ವಲ್ಪ ಜಾಗದಲ್ಲಿ ಅಲ್ಲಲ್ಲಿ ಮಾಡಿದೆವು ಮಾಡಿ ಅದರಲ್ಲಿ ಇಷ್ಟೆಲ್ಲ ಮಾಡಿದ್ದೇವೆ ಮತ್ತು ಆಚೆ ಈಚೆ ಕೋಳಿಗಳೆಲ್ಲ ಬರ್ತದೆ ಅದಕ್ಕೆ ಕೋಳಿಗಳು ಬಂದರು ಅದನ್ನು ನಾವು ಬೇರೆ ಅವರದ್ದು ನಾವೇನು ಸಾಕುವುದಿಲ್ಲ ಕೋಳಿ ಬೇರೆ ಅವರ ಕೋಳಿ ಬಂದು ಅದನ್ನು ಎಲ್ಲ ತುಂಡು ಮಾಡಿ ಗಿಡಗಳನ್ನು ಹೋಗ್ತೇವೆ ಹೋದರು ನಾವದನ್ನು ಜಾಗ್ರತೆ ಮಾಡಿ ದೊಡ್ದು ಮಾಡಿದ್ದೇವೆ ಮಾಡಿ ಈಗ ಅದೂ ಸಾಧಾರಣ ಮೇಲೆ ಬಂದಿದೆ ಮೇಲೆ ಬಂದ್ರೆ ಅದರಲ್ಲಿ ಒಮ್ಮೆ ನೆಡೋದ್ರಲ್ಲಿ ಸುಮಾರು ಕಾಯಾಗಿದೆ ಅದರಲ್ಲಿ ಬೆಂಡೆಕಾಯಿ ಎಲ್ಲ ಬದನೆ ಕೂಡ ಹಾಗೆಯೇ ಅದರಲ್ಲಿ ಈಗ ಮೊನ್ನೆ ಅಷ್ಟೇ ತಂದು ನೆಡೋದು ಅಷ್ಟೆ ಅದರಲ್ಲಿ ಕಾಯೆಲ್ಲ ಬೀಳ್ತಾ ಬಂದಿದೆ ಅದರಲ್ಲಿ ಇನ್ನೂ ಒಂದು ಹತ್ತು ದಿನ ಹೋಗುವಾಗ ಸ್ವಲ್ಪ ದೊಡ್ಡ ದೊಡ್ದು ಆಗ್ಬಹುದು ಅದರಲ್ಲಿ ಸಾಧಾರಣ ನಮಗೆ ಒಂದು ಈ ಇಬ್ಬರಿಗೆ ಸಾಂಬಾರಿಗೆ ಸಾಕು ನಾವು ಇರೋದು ಇಬ್ಬರು ಮನೆಯಲ್ಲಿ ಇಬ್ಬರಿಗೆ ಎಷ್ಟು ಕೂಡ ಸಾಕಾಗ್ಬಹುದು ಹಾಗೇನೆ ತೆಂಗಿನ ಕಡೆ ತೆಂಗಿನ ಸುತ್ತ ಕೂಡ ನಾವು ಬೇರೆ ಜನ ಮಾಡಿ ಕರೆಯೋದಿಲ್ಲ ನಾವು ಅದರ ಕಟ್ಟೆಯನ್ನು ಬಿಡಿಸಿ ಅದರಲ್ಲಿ ನಮಗೆ ಎಷ್ಟು ಕೆಲಸ ಮಾಡಲಿಕ್ಕೆ ಆಗ್ತದೆ ಅಷ್ಟು ಕೆಲಸ ನಾವು ಮನೆಯಲ್ಲಿ ಅದರದ್ದೂ ಮಣ್ಣೆಲ್ಲ ತೆಗೆದು ಅದಕ್ಕೆ ಬೇಲಿ ನಮ್ಮದು ಸುತ್ತ ಬೇಲಿ ಸುತ್ತಾ ಗೆಲ್ಲೆಲ್ಲ ಉಂಟು ಅದನ್ನು ಕಟ್ಟುಮಾಡಿ ಆ ತೆಂಗಿನ ಬುಡಕ್ಕೆಲ್ಲ ಹಾಕಿ ಅದನ್ನೇ ಅದಕ್ಕೇನೆ ನೀರು ಹೊಯ್ದು ನಮಗೆ ನೀರು ಬರ್ತದೆ ನೀರು ಬಂದದ್ದನ್ನೂ ಪೈಪ್ ಲೈನಲ್ಲಿ ನೀರು ಬರ್ತದೆ ಅದನ್ನು ಅದರ ಬುಡಕ್ಕೆ ಇಡ್ತೇವೆ ಇಟ್ಟು ಅದಕ್ಕೆ ಸೊಪ್ಪುಗಳನ್ನೆಲ್ಲ ಕಟ್ ಮಾಡಿ ಹಾಕಿ ಅದು ಅಲ್ಲಿಗೆ ಕೊಳೆತು ಹೋಗ್ತದೆ ಕೊಳೆತು ಹೋದ್ಮೇಲೆ ಅದಕ್ಕೆ ಬದೀದು ಮಣ್ಣನ್ನೆಲ್ಲ ತೆಗೆದು ತೆಂಗಿನ ಬುಡಕ್ಕೂ ಹಾಕ್ತೇವೆ ಮತ್ತು ಬೇರೆ ಗಿಡಕ್ಕೂ ಕೂಡ ಅದನ್ನೆ ಹಾಕೋದು ನಾವು ಹೀಗೇ ಕೋಳಿಗಳು ಬಂದು ಎಲ್ಲ ಹಾಳು ಮಾಡ್ತವೆ ಹಾಳು ಮಾಡಿದರೆ ಎಂತ ಏನು ಮಾಡಲಿಕ್ಕಾಗೋದಿಲ್ಲ ಕೋಳಿಗಳನ್ನು ಹಾಗೆಯೇ ನಾವು ಇಷ್ಟೆಲ್ಲ ಗಿಡಗಳನ್ನು ಹಾಗೆಯೇ ಬೇರೆ ಬೇರೆ ಕಡೆಯಿಂದ ಕೂಡ ಎರಡು ಗಿಡ ತಂದಿದ್ದೇನೆ ಗುಲಾಬಿ ಗಿಡ ಹೊರಗಿನಿಂದ ಎರಡು ಮೂರು ನಾಲ್ಕು ಗಿಡ ತಂದಿದ್ದೇನೆ ಸೇವಂತಿಗೆ ಗಿಡ ಎರಡು ಗುಲಾಬಿ ಗಿಡ ಒಂದು ಎರಡು ಮತ್ತು ಜೀನಿಯದ್ದು ಜೀನಿಯ ಬಿತ್ತಿ ಹಾಕಿದ್ದೇನೆ ಬಿತ್ತಾಕಿದ್ದು ಮೊಳಕೆ ಬಂದಿದೆ ಮೊಳಕೆ ಬಂದು ಮನೆಯ ಮುಂದೆಲ್ಲ ಗಿಡ ಆಗಿದೆ ಮತ್ತೆ ಹೊರಗಿನವ್ರು ಬಂದು ಅದರದ್ದೂ ಬೀಜ ಎಲ್ಲ ಕೊಂಡು ಕೊಂಡೋಗ್ತಾರೆ ಕೇಳಿಕೊಂಡೋಗ್ತಾರೆ ಕದ್ದುಕೊಂಡು ಹೋಗೋದಲ್ಲ ನನಗೆ ಸ್ವಲ್ಪ ಕೊಡಿ ನನಗೆ ಅದು ಹೂ ಒಳ್ಳೆಯದುಂಟು ನೀವು ಎಲ್ಲಿಂದ ತಂದದ್ದು ಗಾರ್ಡನ್ ಇದೂ ಎಲ್ಲಿ ಮನೆಯಲ್ಲಿ ಮಾಡಿದ್ದಾ ಹೊರಗಿನಿಂದ ತಂದದ್ದಾ ಅಂತ ಕೇಳ್ತಾರೆ ಇಲ್ಲ ನಾನದು ಬೀಜ ಹಾಕಿದ್ದು ಬೀಜ ಹಾಕಿದ್ದು ಗಿಡ ಮಾಡಿ ಬೇರೆಯವ್ರು ಕೂಡ ಕೊಂಡೋಗ್ತಾರೆ ಮನೆಯ ಸುತ್ತ ಕೂಡ ಉಂಟು ನಮ್ಮದು ಆ ಜೀನಿಯದ್ದು ಡೇಲ್ಯಾ ಎಲ್ಲ ಉಂಟು ಸಹ ಸೆವಂತಿಗೆ ಗುಲಾಬಿ ಗುಲಾಬಿ ತಂದು ಒಂದು ತಿಂಗಳಾದದ್ದಷ್ಟೆ ಅದರಲ್ಲಿ ಎರ್ಡು ಮೂರು ಮೊಗ್ಗು ಕೂಡ ಆಗಿದೆ ಅದು ಕೆಲವ್ರು ಕೇಳ್ತಾರೆ ನೀವು ಅದಕ್ಕೆ ಎಂತ ಹಾಕ್ತೀರಿ ಬುಡಕ್ಕೆ ಎಂತ ಹಾಕ್ತೀರಂತ ಅದಕ್ಕೆ ನಾನು ಹೇಳ್ತೇನೆ ಅದಕ್ಕೆ ಏನೂ ಹಾಕುವುದಿಲ್ಲ ನಾನು ತೆಂಗಿನ ಕಟ್ಟೆಯ ಗೊಬ್ಬರ ಮಾತ್ರ ಹಾಕೋದು ನಮ್ಮನೆಯಲ್ಲಿ ಎಂತ ಗೊಬ್ಬರ ಕೂಡ ಇಲ್ಲ ಮತ್ತೆ ಹೊರಗಿನಿಂದ ಕೂಡ ನಾನು ಎಂತ ಕೂಡ ತರುವುದಿಲ್ಲ ಕೆಲವ್ರು ಆ ಗಿಡಕ್ಕೆ ಎಂತೆಂತ ತಂದು ಹಾಕ್ತಾರೆ ಹಾಗೆಲ್ಲ ಏನು ಏನು ತಂದು ಹಾಕುವುದಿಲ್ಲ ಅದೆ ಕೆಲವ್ರು ಹೇಳ್ತಾರೆ ನೀವು ಬೀಜ ಹಾಕಿ ನಮಗೆ ಗಿಡ ಮಾಡಿ ಮತ್ತೆ ನೀವು ಕೊಡಿ ನಾವು ಹಾಕಿದರೂ ಮನೇಲಿ ಆಗುವುದಿಲ್ಲ ಗಿಡ ಅಂತ ಹೇಳ್ತಾರೆ ಏನು ಆಗಿ ಏನು ಒಳ್ಳೆ ರೀತಿಯಲ್ಲಿ ಮಣ್ಣೆಲ್ಲ ಅಗೆದು ಹಾಕಿದರೆ ಆ ಗಿಡವು ಮೇಲೆ ಬರ್ತದೆ ಮೊಳಕೆ ಕೂಡ ಬರ್ತದೆ ಗಿಡ ಕೂಡ ಒಳ್ಳೆಯದಾಗ್ತದಂತ ಇಲ್ಲ ಇಲ್ಲ ನೀವು ಮಾಡಿದ ಹಾಗೆ ಗಿಡ ನಮ್ಮನೇಲಿ ಆಗುವುದಿಲ್ಲ ನಿಮ್ಮನೇಲಿ ಒಳ್ಳೆ ಗಿಡ ಆಗ್ತದೆ ನಮ್ಮನೆಯಲ್ಲಿ ಎಷ್ಟು ಒಳ್ಳೇದು ಮಾಡಿದರೂ ಅದು ಗಿಡನೆ ಮೇಳೆ ಮೇಲೆ ಬರುವುದಿಲ್ಲ ನಿಮ್ಮದು ಗಿಡ ಎಲ್ಲ ನೋಡಿದರೆ ಒಳ್ಳೆದು ಕಾಣ್ತದೆ ಮತ್ತು ಅದು ಚನ್ನಲ್ಗಿ ಅಂತ ಹೇಳ್ತಾರೆ ಅದಕ್ಕೆಂತ ಬೇರೆ ಕನ್ನಡ್ದಲ್ಲಿ ಎಂತ ಹೇಳ್ತಾರೆ ಈಗ ನನಗೆ ಬರುವುದಿಲ್ಲ ಅದು ಕೂಡ ಆಗೇನು ತುಂಬ ಬಿತ್ತು ಹಾಕಿದ್ದೇನೆ ಅದು ಕೂಡ ತುಂಬ ಗಿಡ ಆಗಿದೆ ಅದರಲ್ಲಿ ಕೂಡ ಬಂದವರೂ ಒಂದು ಗಿಡ ಕೊಡಿ ಒಂದು ಗಿಡ ಕೊಡಿ ಅಂತ ಕೇಳ್ತಾರೆ ಆದರೂ ನಾನು ಮನೆಯಲ್ಲಿ ಇಲ್ಲದಿದ್ದ ನಮಗೆ ಇಲ್ಲದಿದ್ದರೂ ನಾನು ಅವ್ರಿಗೆ ಕೇಳುವಾಗ ಒಂದು ಗಿಡ ತೆಗ್ದು ಕೊಡ್ತೇನೆ ಕೊಟ್ಟರೂ ನಂಗೇನು ಕಮ್ಮಿ ಬರುವುದಿಲ್ಲ ಗಿಡ ಯಾವುದು ಕೂಡ ಅದೂ ಮತ್ತೆ ಕೂಡ ಕೊಟ್ಟಷ್ಟು ಜಾಸ್ತಿ ಆಗ್ತದೆ ಹಾಗೆಯೇ ನಮ್ಮನೇಲಿ ರಾಮ ಫಲದ್ದು ಕೂಡ ಹಾಗೆಯೇ ಹಾಗೆ ತುಂಬ ಬಿತ್ತು ಹಾಕಿದ್ದೇವೆ ನಮಗೆ ನರ್ಸರಿ ಅವ್ರು ಕೂಡ ಕೇಳಿ ಕೊಂಡೋಗಿದ್ದಾರೆ ನಿಮಗೆ ಅದು ರಾಮ ಫಲ ಗಿಡ ಇದ್ದರೆ ನಮಗೆ ಕೊಡಿ ನೀವು ಹಾಳು ಮಾಡಬೇಡಿ ಅದು ಎಲ್ಲ ಮದ್ದಿಗೆಲ್ಲ ಆಗ್ತದೆ ಗಿಡ ಗಿಡದಲ್ಲಿ ಕಾಯಾದರೆ ನಮಗೆ ಕೊಡಿ ಅಂತ ಆದರೂ ಕೂಡ ನಮ್ಮನೆಯವರು ಅವ್ರಿಗೂ ಗಾರ್ಡನ್ ಅವ್ರಿಗೆ ಕೂಡ ಕೊಂಡೋಗಿ ಕೊಟ್ಟಿದ್ದಾರೆ ಗೆ ಬೀಜವನ್ನು ಅಲ್ಲಿ ಕೂಡ ತುಂಬ ಬೀಜ ಮೊಳಕೆ ಬಂದು ಗಿಡ ಆಗಿದೆ ನಮ್ಮನೆ ಹತ್ರ ಕೂಡ ನಾನು ಕೂಡ ಕೆಲವರಿಗೆ ಕೊಟ್ಟೆ ಕೇಳುವಾಗ ಇಲ್ಲ ಅಂತ ಹೇಳುವುದಿಲ್ಲ ನಾವು ಕೊಂಡೋಗಿ ಗಿಡ ಆದರೆ ಮತ್ತೆ ನಮಗೆ ಕೂಡ ಕಾಯಿ ತರ್ಬಹುದಲ್ಲ ನೀವು ಕೊಂಡೋಗಿ ನೆಟ್ಟರೆ ನಿಮಗೆ ಜಾಗ ಉಂಟು ನಮಗೆ ಆದರೆ ಸ್ವಲ್ಪ ಜಾಗ ಇರುವುದು ನೀವು ಕೇಳಿದವರಿಗೆ ಮತ್ತೆ ಕೊಡ್ಬಹುದಲ್ಲ ಒಂದು ಯಾವ್ದು ಯಾರಿಗಾದರೂ ಒಂದು ಹುಷಾರಿಲ್ಲ ಅಂಥೇಳಿ ನಮ್ಮನೇಲಿ ಗೋಣಿ ಗೋಣಿ ಕೊಂಡೋಗಿದ್ದಾರೆ ಅದರಲಿದ್ದದ್ದು ರಾಮ ಫಲವನ್ನು ನಾವು ಆದರೂ ಒಂದು ರೂಪಾಯಿ ಅವ್ರ ಹತ್ರ ಕೇಳಲಿಲ್ಲ ಮದ್ದಿಗೆ ಅಲ್ಲ ನಿಮಗೆ ಕೊಂಡೋಗಿ ನಮಗೂ ಕೂಡ ಒಂದು ಕಾಯಿಲೆ ಬಂದರೆ ಗುಣ ಆಗ್ಬೋದು ಮತ್ತು ನಾವು ಅವರಿಗೆ ಕೊಟ್ಟರೆ ಅಂತ ಹಾಗೆ ನಮಗೂ ಒಂದು ಕಾಲದಲ್ಲಿ ಅಂಥ ಪರಿಸ್ಥಿತಿ ದೇವ್ರು ಕಾಯಿಲೆ ಹಾಕಿದ್ದಾರೆ ಗುಣಮಾಡಿದ್ದಾರೆ ನಾವು ಕೊಟ್ಟು ಅವರಿಗೆ ಕೊಟ್ಟಿದ್ದೇವೆ ನಮಗೆ ದೇವ್ರು ಗುಣ ಮಾಡಿದ್ದಾರೆ ಹಾಗೆ ನಾವು ಎಲ್ಲ ಗಿಡಗಳನ್ನು ಬೆಳಸಿ ಅದಕ್ಕೆ ನೀರಾಕಿ ಅದರ ಕಾ ಬೆಳಗ್ಗೆ ಎದ್ದು ಎದ್ದು ನಾನು ಹೋಗುವುದು ಅದರ ಬುಡಕ್ಕೆನೆ ಅದು ಹೇಗೆ ಆಗಿದೆ ಕೋಳಿ ತಿಂದಿದ್ದಾ ಅದು ಎಂತ ಕೊಂಡೋಗಿದೆ ಗಿಡ ತುಂಡಾಗಿದ ಎಂತ ಆದ್ಮೇಲೆ ನಾವು ಒಳಗೆ ಚಹಾ ತಿಂಡಿ ಎಲ್ಲ ಮಾಡೋದು ಮತ್ತೆ ಮುಂಚೆ ಹೋಗೋದು ಆ ಗಿಡ ಕಾಯಾಗಲಿ ಆಗದೆಯೂ ಕೂತ್ಕೊಳ್ಳಿ ಆ ಗಿಡವನ್ನು ಬೆಳಗ್ಗೆ ಎದ್ದು ನೋಡಿ ಮತ್ತೆ ಒಳಗೆ ಬರುವುದು ಆಗ ನಮ್ಗೆ ಮನಸ್ಸಿಗೆ ಖುಷಿಯಾಗ್ತದೆ ನಾನು ನೆಟ್ಟ ಗಿಡ ಒಳ್ಳೆಯದುಂಟು ಒಳ್ಳೆಯದಾಗಿದೆ ಅಂತ ನಮಗೆ ಖುಷಿಯಾಗ್ತದೆ ಹಾಗಾಗಿ ಎಲ್ಲರು ಹೀಗೆಯೇ ಮನೆಯಲ್ಲೇ ನೆಟ್ಟು ಗಿಡವನ್ನು ಹೀಗೆಯೇ ತರಕಾರಿ ಮಾಡಿ ನಮಗೆ ಮನೆಗೆ ಉಪಯೋಗವೊ ಉಪಯೋಗ ಆಗುವಷ್ಟು ಮಾಡ್ಬೋದು ಮನೇಲಿ ಎಷ್ಟು ಸ್ವಲ್ಪ ಜಾಗ ಇದ್ದರು ಹೊರಗಿನಿಂದಲೇ ತರಬೇಕಂತಿಲ್ಲ ಆ ಆ ತರಕಾರಿಯೇ ನಮಗೆ ಟೇಶ್ಟ್ ಮನೆಯಲ್ಲಿ ಮಾಡಿದ್ದು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸೊಪ್ಪು ಮಾಡಿಯಂತೆ ಆ ಸೊಪ್ಪನ್ನು ತೆಗೆದು ಸಾಂಬಾರು ಮಾಡಿ ಅಂತೆ ಎಷ್ಟು ಟೇಶ್ಟ್ ಇರ್ತದೆ ನೀವು ಹೊರಗಿನಿಂದ ತನ್ನಿ ಅಂತೆ ಆ ತರಕಾರಿ ಇವತ್ತು ತಂದರೆ ನಾಳೆ ಬಾಡಿ ಹೋಗ್ತದೆ ಬಾಡಿ ಹೋದರೆ ಎಂತ ಅದು ಆಚೆ ಬಿಸಾಡಬೇಕು ನಮಗೆ ಸಾಂಬಾರು ಮಾಡಲಿಕ್ಕೆ ಆಗೋದಿಲ್ಲ ಅದು ನಮ್ಮನೇದು ನೋಡಿ ಒಂದು ಸ್ವಲ್ಪ ತೆಗ್ದು ಅದನ್ನ ಸಾಂಬಾರು ಮಾಡಿದರೆ ಅಷ್ಟು ಒಳ್ಳೆಯದಾಗಿ ಟೇಶ್ಟ್ ಆಗ್ತದೆ ಬದನೆ ಕೂಡ ಹಾಗೆಯೇ ನಮ್ಮ ಗಿಡದ್ದು ಒಂದು ಎರಡು ಕೊಯ್ದು ಸಾಂಬಾರು ಮಾಡಿದರೆ ಎಷ್ಟು ಒಳ್ಳೆಯದು ಹೊರಗಿನಿಂದ ತನ್ನಿ ಅದು ಟೇಶ್ಟ್ ಇರುವುದಿಲ್ಲ ಎಂತ ಎಷ್ಟು ಅದಕ್ಕೆ ಸಾಮಾನು ಹಾಕಿದರೂ ಅದು ಟೇಶ್ಟ್ ಇಲ್ಲ ನಮ್ಮನೆಯದ್ದು ನಮಗೆ ಟೇಶ್ಟ್ ಹಾಗಾಗಿ ಎಲ್ಲರೂ ಮನೆಯಲ್ಲೇ ಎಲ್ಲ ಗಿಡ ನೆಟ್ಟು ಒಳ್ಳೆದು ಮಾಡಿ ಅದರಲ್ಲಿಯೇ ನಮಗೆ ಮನೆಗೆ ಉಪಯೋಗವಾ ಉಪಯೋಗ ಆಗುವಷ್ಟು ನಾವು ಪ್ರಯತ್ನ ಬಿಟ್ಟರೆ ನಮ್ಮ ಮನೆಯಲ್ಲಿಯೇ ತರಕಾರಿ ಮಾಡ್ಬಹುದು ಮೇಲೆ ಸ್ಲ್ಯಾಪ್ ಎಲ್ಲ ಇದರೆ ಸ್ಲ್ಯಾಪಿನ ಮೇಲೂ ಗಿಡ ನೆಟ್ಟು ತರಕಾರಿ ಮಾಡಲಿಕ್ಕೆ ಆಗ್ತದೆ ಎಷ್ಟು ಒಂದು ಹತ್ತು ಗಿಡ ಮಲ್ಲಿಗೆ ಗಿಡ ನೆಟ್ಟರೂ ಆಗ್ತದೆ ಮತ್ತೆ ಒಂದು ಕುಂಬಳಕಾಯಿ ಹಾಗೆಯೇ ಒಂದು ಗೋಣಿಯಲ್ಲಿ ಮಣ್ಣು ಹಾಕಿ ಅದಕ್ಕೆ ನೀರು ಹಾಕಿ ಬಳ್ಳಿ ಬಿಟ್ಟರೆ ಕೆಳಗೆ ಬಿಡ್ಬೇಕು ಹೀಗೆ ಉದ್ದಕ್ಕೆ ಕೆಳಗೆ ಬಿಟ್ಟರೆ ಕೆಳಗೆ ಬರ್ತದೆ ಅದರಲ್ಲಿ ಕುಂಬಳಕಾಯಿ ಸೌತೆಕಾಯಿ ಎಲ್ಲ ಆಗ್ತದೆ ಬದನೆ ನಾವು ಮಾಡಿದ್ದೇವೆ ಹಾಗೆಯೇ ಹಾಗಾಗಿ ಎಲ್ಲ ನನಗೆ ಈ ವಿಷಯ ಎಲ್ಲ ಗೊತ್ತಾಗಿದೆ ಅದಕ್ಕಾಗಿ ನಾನು ನಿಮಗೆ ಈ ಇದರಲ್ಲಿ ಹೇಳೋದು ಅಷ್ಟೆ ಹಾಗೆಯೇ ಪ್ರತಿಯೊಬ್ಬರು ಕೂಡ ಹಾಗೆಯೇ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ತರಕಾರಿ ಗಿಡಗಳನ್ನು ನೆಟ್ಟು ನೀವು ಉಪಯೋಗ ಮಾಡಿರಿ